ಹಾಂ ನಿಮ್ಮ ಅಂಗಡೀಲಿ ಯಾವ ಅಂಗಡಿ ತರ್ಕಾರೀದ ಹ್ಞೂ ಹಾಂ ಬೀನ್ಸ್ ಹೇಗೆ ಕೆ ಜಿಗೆ ಹಾಂ ಮತ್ತು ಕಡಿಮೆ ಇಲ್ವಾ

ಹಾಂ ನೋಡಿ ಸ್ವಲ್ಪ ನೀವು ನಾ ಹೇಳ್ತೇನೆ ನನಗೆ ತುಂಬ ಬೇಕು ಬೀಟ್ರೋಟ್ ಹೌದಾ ಹಾಂ ಕ್ಯಾಬೇಜಿಗೆ ಹಾಂ ಮತ್ತು ಸೌತೆಕಾಯಿ ಮಟ್ಟಿ ಗುಳ್ಳ ಹಾಂ ಮಟ್ಟಿ ಗುಳ್ಳ ಉಂಟಾ ಬರ್ತದೆ ಸರ್ ನೀವು ಎಂಥದು ಈಗ ಬರ್ತದೆ ಮಟ್ಟಿ ಗುಳ್ಳ ಉಂಟು ಸಿಗ್ತದೆ

ಹೌದಾ ಓಕೆ ಓಕೆ ಓಕೆ ಓಕೆ ಮತ್ತು ಹೀರೆಕಾಯಿ ಉಂಟಾ ಹಾಂ ಬೆಂಡೆ ಇಲ್ಲ ಈಗ ಹಾಂ ಒಂದು ನಾಲ್ಕು ಕೆಜಿ ಹಾಕಿ ಹಾಂ ಮತ್ತು ಒಂದು ಎರಡು ಕೆಜಿ ಬೀನ್ಸ್ ಹಾಕಿ ಮತ್ತು ನಾಲ್ಕು ಕೆಜಿ ಬಟಾಟೆ ಮತ್ತು ಬೀಟ್ರೋಟು ಎರಡು ಕೆಜಿ ಹಾಂ ಕ್ಯಾ ಬೇಕು ಬೇಕು ಬೇಕು ಹೇಳ್ತೇನೆ ಹಾಂ ಕ್ಯಾರೇಟ್ ಒಂದು ಕೆಜಿ ಹ್ಞೂ ಮತ್ತು ಟೊಮ್ಯಾಟೊ ಒಂಜಿ ನಾಲ್ಕು ನಾಲ್ಕು ಕೆಜಿ ಹಾಕಿ ಹಾಂ ಮತ್ತು ಮ ಬೀನ್ಸ್ ಒಂದು ಮೂರು ಕೆಜಿ ಹಾಂ ಹೌದ ಆಯಿತು ಮತ್ತು ಕುಮ್ ಕುಂಬಳ ಕಾಯಿ ಉಂಟಾ ಎಷ್ಟು ಕೆ ಜಿಗೆ ಹಾಂ ಹಾಂ ಒಂದು ಮೂರು ಕೆಜಿ ಹಾಕಿ ಹಾಕುವ ಮತ್ತು ಇದು ಫ್ರುಟ್ಸ್ ಹಾಂ ಆ್ಯಪಲ್ ಹ್ಞೂ ಹಾಂ ಸರಿ ಸರಿ ಹ್ಞೂ ಹ್ಞೂ ಕಮ್ಮಿ ಇಲ್ವಾ ಹಾಂ ಮಾವಿನ ಕಾಯಿ ಮಾವಿನ ಹಣ್ಣು ಇದೆಯಾ ಇಲ್ಲ ಇಲ್ಲ ಸರಿ ಸರಿ ಮತ್ತು ಬಾಳೆಕಾಯಿ ಹಾಂ ಮತ್ತು ಬಾಳೆ ಹಣ್ಣು

ನಾನು ಬಾಳೆಕಾಯಿ ನಾನು ಬಾಳೆ ಕಾಯಿ ಹೇಳಿದ್ದು ಹಾಂ ಪಲ್ಯದ್ದು ಹೌದು ಹೌದು ಹಾಂ ಓಕೆ ಓಕೆ ಓಕೆ ಹಾಂ ನಾನು ಕಾಪಿಗೆ ಬರ್ತೆನೆ ಇಲ್ಲದಿದ್ರೆ ಕಳಿಸೋದಾದ್ರೆ ಕಳಿಸಿ ಓಕೆ ಓಕೆ ಓಕೆ ಓಕೆ ಓಕೆ ಓಕೆ ಓಕೆ ಮತ್ತು ಮತ್ತು ಏನು ಇಲ್ಲ ಅಲ್ಲ ಮೆಣ್ಶಿನ ಕಾಯಿ ಬೇಕು ಮೆಣ್ಶಿನ ಕಾಯಿ ಬೇಕು ಮಾತಾಡಿ ಮಾತಾಡಿ ಮರ್ತು ಹೋಯಿತ ನಂಗೆ ಮತ್ತು ಇದು ಹಾಕಿ ಕೊತ್ತಂಬರಿ ಸೊಪ್ಪು ಹೌದು ಹಾಂ ಕಾಲು ಕೆಜಿ ಕೊತ್ತಂಬರಿ ಸೊಪ್ಪು ಹಾಂ ಒಂದು ಇಪ್ಪತ್ತು ರೂಪಾಯ್ದು ಹಾಕಿ ಓಕೆ ಮತ್ತು ಮೆಂತ್ಯೆ ಸೊಪ್ಪು ಮೆಂತ್ಯೆ ಮೆಂತ್ಯೆ

ಒಂದು ಇಪ್ಪತ್ತೈದು ರೂಪಾಯ್ದು ಹಾಕಿ ಒಂದು ಕಟ್ಟಿಗ ಜಾಸ್ತಿ ಆಯಿತು ಮಾರ್ರೆ ನಿಮ್ದು ರೇಟ್ ಹೌದಾ ಒಂದು ಅಲ್ಲಿ ನಮ್ಮ ಕಟ್ಪಾಡಿ ಸಂತೇಲಿ ಒಂದು ಕಟ್ಟಿಗೆ ಹತ್ತು ರೂಪಾಯಲ್ಲಿ ಕೊಡ್ತಾರೆ ಅದು ಕಾಪಲ್ಲಿ ಮಾತ್ರವ ಭಾಳ ಬೆಲೆ ಜಾಸ್ತಿ ಅಂದರೆ ಅಲ್ಲಿ ಅಲ್ಲಿ ಬರುವ ಕಸ್ಟಮರ್ಸ್ ಸಹ ಹಾಗೆ ನಮ್ಮ ಕಟ್ಪಾಡಿ ಅಲ್ಲಿ ತುಂಬಾ ಸುಲಭ ಕಡ್ಮೆಯಲ್ಲಿ ಕೊಡ್ತಾರೆ ಹಾಗೆ ಆಯ್ತು ಆಯ್ತು ಹಾಕಿ ಹಾಕಿ ಓಕೆ ಓಕೆ ಓಕೆ ಓಕೆ ಓಕೆ ಓಕೆ ಸರಿ ಸರಿ